ನಮ್ಮ ಮನೆಗೆ ಒಂದು ದಿನ ಬಿಟ್ಟು ಒಂದು ದಿನ ನಲ್ಲಿ ನಲ್ಲಿ ನೀರು ಬರ್ತಾವ್ರೀ ನಲ್ಲಿ ನೀರು ಬರ್ತಾವ ತು ಒಂದು ದಿನ ಬಿಟ್ಟು ಒಂದು ದಿನ ಮೊದ್ಲೇನು ಆಗ್ತಿತ್ತಂದ್ರೆ ನಲ್ಲಿ ನೀರು ಕುಡಿತಿದ್ದಿಲ್ಲ ಹೀಗೆ ಇವೇನು ನೀರಪ್ಪ ಅಂತಪ್ಲೆ ಇರ್ತಿತ್ತು ಈಗ ನಲ್ಲಿ ನೀರು ಈಗ ನಾವು ಫಿಲ್ಟರ್ ನೀರು ಕುಡಿಲಿಕ್ಕೆ ಕೊಂಡರೂ ನಮಗೆ ಏನಾಗ್ತಿತ್ತಂದ್ರೆ ಹೀಗೆ ವಿಕ್ನೆಸ್ ಆಯ್ತಿತ್ತು ಅದು ಮಕ್ಳಿಗೇನಾಗ್ತಿತ್ತು ಅಂದ್ರೆ ಫಿಲ್ಟರ್ ನೀರು ಕೊಂಡ್ರೆ ಹೀಗೆ ಆಗ್ಬರ್ತಿದ್ದಿಲ್ಲ ಅದ್ರಾಗ ಜಾಸ್ತಿ ಶಕ್ತಿ ಇಲ್ದಂಗೆ ಇರ್ತಿತ್ತು ಫಿಲ್ಟರ್ ನೀರು ಕೊಂಡರೂ ಮತ್ತೆ ಏನಾಗ್ತಿತ್ತು ಅಂದ್ರೆ ಹೀಗೆ ಮಕ್ ಸ್ ನೆಗಡಿ ಬರ್ತಿತ್ತು ಹೆಚ್ಚಿಗೆ ನೆಗಡಿ ಬರ್ತಾನೇ ಇರ್ತಿತ್ತು ಅದ್ಕೆ ಈ ನೀರು ಕುಡ್ಯದ್ರಲಿಂದ ಏನು ಆಗ್ಲತ್ತದಂತಂದ್ರೆ ನಮ್ಮ ಜೀವನದಾಗ ನೀರು ಕುಡ್ಯರ್ಲಿಂದ ಹೀಗೆ ಶಕ್ತಿ ಬಂದಂಗೆ ಆಗ್ಲತ್ತದ ಆ ನೀರು ಹೀಗೆ ಶುದ್ಧವಾ ಚಂದವಾ ನೀರು ಅದ್ಕೆ ಈಗ ಏನು ಮಾಡ್ಲತ್ತೇವೆ ನಾವು ಅವು ನೀರು ಬಂದ್ರೆ ವೇಷ್ಟ್ ಮಾಡ್ಲತ್ತಿಲ್ಲ ಒಂದಿನ ಬಿಟ್ಟು ಒಂದಿನ ಬಂದರೂ ನೀರನ್ನು ನಾವು ಒಂದು ಕೊಡದಾ ಕೊಡದಾಗ ಆಗಲಿ ಒಂದು ನಾಲ್ಕೈದು ಕೊಡ ತುಂಬ್ಕೊಂಡು ಇಕ್ಕೋತಿದ್ದೆವು ಬ್ಯಾರಲ್ ತುಂಬ್ಕೊಂಡು ಇಕ್ಕೋತೆವು ಎಲ್ಲ ನೀರೆಲ್ಲ ನಮ್ಗ್ ಆ ನೀರು ಬರಾಸ್ತನ ಎಲ್ಲಿ ಎಲ್ಲೆಲ್ಲಿ ಖಾಲಿಯವ ಅಲ್ಲೆಲ್ಲ ನೀರು ತುಂಬ್ಕೊಂಡು ಇಕ್ಕೋತೆವು ಮತ್ತು ಅಡಿಗೆ ಮಾಡಕ್ಕೆ ಭಿ ಅವೇ ಬಳಸ್ತೇವೆ ಕುಡಿಯಲಿಕ್ಕ ಭಿ ಅವೇ ಬಳಸ್ತೇವೆ ಕುಡಿದ ನಂತರ ಮತ್ತೆ ಅಡ್ಗೆ ಮಾಡ್ಲಿಕ್ಕ ಯಾರೇ ಬಂದರೂ ಭಿ ಅವೇ ನೀರು ಕೊಡ್ತೇವೆ ಅವೇ ನೀರು ಚಂದವಾ ನಮಗೆ ಏನು ಭಿ ಆರಾಮ ಇರಲ್ಲ ಹೋದರೂ ಭಿ ಏಟ್ ಭಿ ನೀರು ಕೊಂಡರೂ ಭಿ ಹೀಗೆ ಫಿಲ್ಟರ್ ನೀರು ಕೊಂಡಂಗೆ ಆಯ್ತಿದ್ದಿಲ್ಲ ಈಗ ಇವು ನಲ್ಲಿ ನೀರು ಏನಾಗ್ಲತ್ತವ ಎಷ್ಟು ನೀರು ಕೊಂಡರೂ ಭಿ ಕುಡಿಬೇಕು ಅನ್ಸ್ಲತ್ತದ ನಲ್ಲಿ ನೀರು ಅವ್ರ್ ಚಂದವ ನಮ್ಮ ದೇಹ ಆರೋಗ್ಯ ಭಿ ಚಂದ ಇರ್ಲತ್ತದ ಮತ್ತು ಅಡ್ಗೆ ಮಾಡಕ್ಕೆ ಭಿ ನಮಗೆ ಅಡ್ಗೆ ಮಾಡಕ್ಕೆ ಭಿ ಅವೇ ನೀರು ಬಳಸ್ತೇವೆ ಮತ್ತು ನಮ್ಮ ಮಕ್ಕಳಿಗೆ ಭಿ ಅವೇ ಕುಡಿಸ್ತೇವೆ ನೀರು ನಮ್ಮ ಅತ್ತೆ ಮಾವ ಕೂಡ ಅದೇ ನೀರು ಕುಡಿತಾರೆ ನಾ ಅಲ್ಲಿ ನಮ್ಮೂರಾಗ ನಮ್ಮ ತಂದೆ ತಾಯಿ ಭಿ ಅವೇ ನೀರು ಕುಡಿತಾರೆ ನಮ್ಮ ತಮ್ಮರು ಭಿ ಅವೇ ನೀರು ಕುಡಿತಾರೆ ನಮ್ಮೂರಾಗ ಒಂದು ದಿನ ಬಿಟ್ಟು ದಿನ ಬರ್ತಾವ ನೀರು ದಿನ ನಮ್ಮುರಾಗೆ ಬೀದರ್ದಾಗೆ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬರ್ತಾವ ಅಲ್ಲಿ ಅದ್ರ ದಿನ ದಿನ ನೀರು ಕುಡ್ ಬರ್ತಾವ ನಲ್ಲಿ ನೀರು ಅವೇನು ಮಾಡ್ತಾರೆ ಅವ್ರು ಭಿ ದಿನ ದಿನ ಹಿಡ್ಕೊತಾರೆ ಹಿಡ್ಕೊಂಡು ಏನು ಮಾಡ್ತಾರೆ ಅಡ್ಗೆ ಮಾಡ್ಲಿಕ್ಕ ಬಳಸ್ತಾರೆ ಕುಡಿಲಿಕ್ಕ ಬಳಸ್ತಾರೆ ಅವು ನೀರೇ ಚಂದ ಅಂತಾರೆ ಅವ್ರು ಭಿ ಅವೇ ನೀರು ಕುಡಿತಾರೆ ನಾವು ಕೂಡ ಅವೇ ನೀರು ಕುಡಿತೀವಿ ಅದಕ್ಕೂ ಮತ್ತೆ ಪಾತ್ರೆ ತೊಳಿ ಭಾಂಡೇಗಳೆಲ್ಲ ಬೆಳಗ್ಲಿಕ್ಕ ತೊಳಿಲಿಕ್ಕ ಬಟ್ಟೆ ಒಗಿಲಿಕ್ಕೆಲ್ಲ ಅವೇ ನೀರು ಬಳಸ್ತೇವೆ ನಾವರ ನಮ್ಮ ಮನೆಗೆಲ್ಲ ಅವೇ ನೀರು ಬಳಸ್ತೇವೆ ನೀರು ಚಂದ ಅವ ಇವು ಇವು ನೀರು ಯಾರು ಭಿ ವೇಸ್ಟ್ ಮಾಡ್ಬಾಡ್ದು ಇವು ತೋಲು ಚಂದವ ನೀರು ನಾವು ಕುಡಿಬೇಕು ಇವ್ಕೆ ನೀರು ನಮಗೆ ನಮ್ಮ ಜೀವನದಾಗ ಏನು ಭಿ ಬರಲಿ ಅವೇನಾಗ್ತವೆ ಹೊಂಟು ಹೋತ್ತಾವ ಇವು ನೀರು ಕೊಂಡ್ರೆ ಬೇಗ ವಾಸಿ ಆಯ್ತದೆ ನಮ್ಮ ಗು ನಮ್ಮ ರೋಗ ಎಲ್ಲ ಅದ್ಕೆ ಈ ನಲ್ಲಿ ನೀರು ನಾವು ವೇಸ್ಟ್ ಮಾಡ್ಬಾಡ್ದು ನಾವು ಕುಡೀಬೇಕು ಅದ್ರಲಿಂದ ಯಾವ ಅಡಿಗೆ ಮಾಡಿದ್ರು ಭಿ ರುಚಿ ಆಯ್ತದೆ ಈಗ ಬೇರೆ ಅಡಿಗೆ ಎಲ್ಲ ಮಾಡ್ತೇವು ಅದರ್ಕಿನ ಭಿ ಹೆಚ್ಚಿಗೆ ಮಾಂಸ ಸಾರು ಮಾಡಿದರು ರುಚಿ ಆಯ್ತದೆ ಅಡಿಗೆ ಮತ್ತು ದನ ಕರುಗಳಿಗೆ ಭಿ ಅದೇ ನೀರು ಬಳಸ್ತೇವೆ ನಮ್ಮ ಊರಾಗೆಲ್ಲ ದನಗಳಿಗೆಲ್ಲ ಅವೇ ಹಾಕ್ತಾರೆ ಏನು ಮಾಡ್ಲಿಕ್ಕ ಭಿ ಅವೇ ನೀರು ಬಳಸ್ತಾರೆ ತೋಲು ಚಂದವ ಅವು ಏನು ದೊಡ್ಡ ಫಂಕ್ಷನ್ ಇದ್ದರೂ ಭಿ ಅವೇ ನೀರು ತರಸ್ತಾರೆ ನಮ್ಮಲ್ಲಿ ಮತ್ತೆ ಹೆಚ್ಚಿಗೆ ಬಿಡಿಸ್ಲಿಕ್ಕ ಹಚ್ತಾರೆ ನೀರು ಬಿಡೋವ್ನ ಕೈಲಿ ಹೆಚ್ಚಿನ ನೀರು ಬಿಡ್ಲಿಕ್ಕ ಹಚ್ಚಿ ಅವೇ ನೀರು ಕುಡಿತಾರೆ ಈ ಬಂದಿದ್ದ ನೆಂಟರಿಗೆಲ್ಲ ಅವೇ ನೀರು ಕೊಡ್ತಾರೆ ತೋಲು ಚಂದ ಇರ್ತವ ಅವು ಅವು ನೀರು ಕುಡಿದ್ರ್ಲಿಂದ ಏನು ಭಿ ಹೀಗೆ ಅಶುದ್ಧ ಇರಲ್ಲು ತೋಲು ಶುದ್ಧ ಇರ್ತಾವ ನೀರು ಒಂದ್ ಒಂದ್ ಪೈಕಿ ಏನಾಗ್ತದೆ ಹೀಗೆ ಪೈಪ್ ಅದು ಒಡ್ದ್ರ ಭಿ ಒಂದೊಂದು ದಿನ ಬಿಟ್ಟು ಒಂದ್ ಒಂದ್ ದಿನ ಬಂದರೂ ಭಿ ಅವು ಕಲ್ಕ ನೀರು ಬಂದು ಹೋದರು ಭಿ ಅವು ಏನು ಮಾಡ್ತಾವ ಚಂದ ಬರ್ತಾವ ಅವೇ ನೀರು ಕುಡಿಬೇಕು ನಾವು ಅವು ನೀರ್ಕೊಂಡ್ರೆ ಚಂದ ನಮಗೆ ಅವು ನೀರು ಕುಡಿಯಲ್ಲ ಹೋದೆವೋದ್ರ ನಾವು ಚಂದ ಇರಲ್ಲೆವ ಫಿಲ್ಟರ್ ನೀರು ನಮಗೆ ಇಷ್ಟಾನೇ ಇಲ್ಲ ಅದಕ್ಕೆ ನಾವು ಏನು ಮಾಡ್ತೇವೆ ನಲ್ಲಿ ನೀರೇ ಕುಡಿತೇವೆ ನಲ್ಲಿ ನೀರೇ ಹಿಡಿತೇವೆ